ನೀವು ಭಾರತದ ಯಾವ ಯಾವ ಸ್ಥಳಗಳಿಗೆ ಬೈಕ್ನಲ್ಲಿ ಭೇಟಿ ನೀಡಿದ್ದು ಅಥವಾ ಯಾವ ಸ್ಥಳಗಳಿಗೆ ಶೀಘ್ರದಲ್ಲಿ ಹೋಗಬೇಕು ಎಂದುಕೊಂಡಿದ್ದೀರಿ ಯಾಕೆ ಹೌದು ನಾನು ಕಳೆದ ನಾಲ್ಕು ತಿಂಗಳ ಹಿಂದೆ ಬೈಕ್ನಲ್ಲಿ ಸ್ನೇಹಿತರ ಜೊತೆ ದಾಂಡೇಲಿ ಕರ್ನಾಟಕದ ಹುತ್ತ ಉತ್ತರ ಕರ್ನಾಟಕದಲ್ಲಿರತಕ್ಕಂತಹ ದಾಂಡೇಲಿಗೆ ನಾನು ಭೇಟಿ ನೀಡಿದ್ದೆ ಅಲ್ಲಿ ವಿಭಿನ್ನವಾದಂತಹ ಒಂದು ಪ್ರಾಕೃತಿಕ ಅಂದರೆ ಪ್ರಕೃತಿಯ ತಾಣವಾಗಿರತಕ್ಕಂತಹ ಅದ್ಭುತವಾದಂತಹ ಮನೋರಂಜನೆ ಮುದ ನೀಡಿತ್ತು ದಾಂಡೇಲಿಯ ನಂತರ ಅಲ್ಲಿರತಕ್ಕಂತಹ ಹಲವು ಪ್ರವಾಸಿ ಮಂದಿರವು ಕೂಡ ವಿಶಿಷ್ಟ ಸ್ಥಾನವನ್ನು ಪಡೆದುಕೊಂಡಿದೆ ಅದ್ಭುತವಾಗಿತ್ತು ದಾಂಡೇಲಿ ನಿಜಕ್ಕೂ ಕೂಡ ನನಗೆ ಜೀವನದಲ್ಲಿ ನೆನಪಿಟ್ಟುಕೊಳ್ಳುವಂಥ ಒಂದು ಅತ್ಯದ್ಭುತವಾದಂತಹ ಘಟ್ಟ ಅದು ಅಂತಂದರು ಕೂಡ ತಪ್ಪಾಗಲ್ಲ ನಂತರ ನಮ್ಮ ಪಯಣ ದಾಂಡೇಲಿಯಿಂದ ಕಾರವಾರಕ್ಕೆ ಭೇಟಿ ನೀಡಿದ್ವಿ ಕಾರವಾರದಲ್ಲಿ ಕಾರವಾರದಲ್ಲಿ ಹೋಗ್ತಿರಬೇಕಾದರೆ ಅಲ್ಲಿರತಕ್ಕಂಥ ಪಶ್ಚಿಮಘಟ್ಟಗಳು ಎತ್ತರೆತ್ತರವಾದಂತಹ ಬೆಟ್ಟ ಗುಡ್ಡಗಳು ಪ ಪ್ರಕೃತಿ ನಡುವೆ ನಮ್ಮ ಸವಾರಿ ದಿಬ್ಬಣ ಹೊರಟಿತ್ತು ಅದ್ಭುತವಾಗಿತ್ತು ಸವಾರಿ ನಿಜಕ್ಕೂ ಕೂಡ ಅದನ್ನು ಕೂಡ ನೆನೆಸಿಕೊಂಡರೆ ಮರೆಯಲಾಗದಂಥ ಒಂದು ಅದ್ಭುತವಾದಂಥ ಒಂದು ಪ್ರವಾಸಿ ಪ್ರಯಾ ಪ್ರಯಾಣ ಕಾರವಾರದಲ್ಲಿ ಬೀಚ್ ನೋಡಿದ ನಂತರ ನಮ್ಮ ಪಯಣ ಮುಂದಿನ ಹಾದಿ ಗೋಕರ್ಣ ಗೋಕರ್ಣ ಕಡೆಗೆ ಹೊಡೆ ಹೊರಟಿತ್ತು ಗೋಕರ್ಣದಲ್ಲಿರತಕ್ಕಂಥ ಒಂದು ಪ್ರವಾಸಿ ಮಂದಿರ ಅಂದರೆ ದೇವಸ್ಥಾನ ಧಾರ್ಮಿಕವಾದಂಥ ಒಂದು ಸ್ಥಳ ಗೋಕರ್ಣೇಶ್ವರನ ಸನ್ನಿಧಾನದ ದರ್ಶನವನ್ನು ಮಾಡಿದ ನಾವು ಗೋಕರ್ಣದಲ್ಲಿ ಬೀಚ್ ಸಮುದ್ರದ ಅಲೆಗಳ ಜೊತೆ ನಾವು ಕೂಡ ಅದರ ಅಲೆಗಳ ಜೊತೆ ಆಟವಾಡುತ್ತಾ ಅಲೆಗಳೊಂದಿಗೆ ಮನೋರಂಜನೆ ತೆಗೆದುಕೊಂಡು ದೋಣಿ ವಿ ವಿಹಾರವನ್ನು ಕೂಡ ಮಾಡಿ ಬೋಟ್ನಲ್ಲಿ ಹೋಗುವ ಮೂಲಕ ಮನೋರಂಜನೆ ತೆಗೆದುಕೊಂಡ್ವಿ ಗೋಕರ್ಣದ ನಂತರ ನಮ್ಮ ಪಯಣ ಮುರುಡೇಶ್ವರಕ್ಕೆ ನಡ್ ನಡೀತು ಮುರುಡೇಶ್ವರಕ್ಕೆ ಹೋದಮೇಲೆ ಅದ್ಭುತವಾದಂಥ ಒಂದು ರಾಜಗೋಪುರ ರಾಜಗೋಪುರದ ಮೇಲೆ ನಿಂತು ನೋಡಿದಾಗ ಸುತ್ತಲೂ ಕೂಡ ಪ್ರಕೃತಿ ಎಷ್ಟು ಸುಂದರವಾಗಿತ್ತು ಅಂತಂದರೆ ಅದನ್ನು ಹೇಳಲು ಕೂಡ ವರ್ಣಿಸಲು ಕೂಡ ಆಗುವುದಿಲ್ಲ ಅದರ ಜೊತೆ ಮುರುಡೇಶ್ವರ ಮಾತೋಬರ ಮುರುಡೇಶ್ವರನ ದರ್ಶನ ಮಾಡಿದ ನಾವು ಹೆಚ್ ಹೆಚ್ಚಿನದಾಗಿ ಹೇಳುವ ಅವಶ್ಯಕತೆ ಇಲ್ಲ ಯಾಕಂದರೆ ಮುರುಡೇಶ್ವರ ಒಂದು ಸನ್ನಿಧಾನ ಮನಸ್ಸಿಗೆ ಸಕಾರಾತ್ಮಕ ಭಾವನೆಯನ್ನು ನೀಡಿತ್ತು ಜೊತೆಗೆ ಅಲ್ಲಿ ಅಲ್ಲಿರತಕ್ಕಂತಹ ಒಂದು ವಾತಾವರಣದ ಶೈಲಿ ನಮ್ಮ ನನ್ನ ಮನಸ್ಸಿಗೆ ನನ್ನ ಸ್ನೇಹಿತರ ಮನಸ್ಸಿಗೆ ತುಂಬಾ ಮೃದು ಕೂಡ ಸಕಾರಾತ್ಮಕವನ್ನು ಒದಗಿಸಿತ್ತು ನಂತರ ನಮ್ಮ ಪಯಣ ಹೊನ್ನಾವರ ಹೊನ್ನಾವರಕ್ಕೆ ಭೇಟಿ ನೀಡಿದ ನಾವು ಹೊನ್ನಾವರದಲ್ಲಿ ಆ ಒಂದು ದೋಣಿ ವಿಹಾರ ಸಂಜೆಯ ಹೊತ್ತು ಸಂಜೆ ಹೊತ್ತು ದೋಣಿ ವಿಹಾರವನ್ನು ಕೂಡ ಮಾಡಿದ್ವಿ ಆ ದೋಣಿ ವಿಹಾರ ಅದ್ಭುತವಾಗಿತ್ತು ಜೊತೆಗೆ ಛಾಯಾಗ್ರಾಹಕರಿಗೆ ತುಂಬಾ ಅನುಕೂಲವಾಗುವಂತಹ ಒಂದು ಪ್ರವಾಸಿ ಸ್ಥಳ ಅಂದರೆ ಕೂಡ ತಪ್ಪಾಗಲಾರದೇನೋ ಯಾಕಂತಂದರೆ ಅಲ್ಲಷ್ಟು ಚೆನ್ನಾಗಿದೆ ಪ್ರಕೃತಿ ತಾಣ ಆ ಹೇಳಲು ಕೂಡ ಆಗಲ್ಲ ಸಂಜೆ ಹೊತ್ತು ಕೂಡ ಸ್ ಅಲ್ಲಿ ದೋಣಿ ವಿಹಾರ ವಿಹಾರ ಮಾಡೋರು ಸಂಜೆ ಹೊತ್ತು ಮಾಡೋದು ಅನುಕೂಲ ಅಂತ ಹೇಳ್ಬೋದು ಇಷ್ಟು ನನ್ನ ಪ್ರವಾಸಿಯ ಒಂದು ಸ ಭೇಟಿ ನೀಡಿದಂಥ ಸ್ಥಳ ಮುಂದಿನ ಹಂತದಲ್ಲಿ ಯಾವ್ಯಾವ ಸ್ಥಳಗಳನ್ನು ಭೇಟಿ ನೀಡಬೇಕು ಅಂತ ಅಂದುಕೊಂಡಿದ್ದೀನಿ ಅಂತಂದರೆ ಕೇದಾರನಾಥ ಯಾತ್ರೆ ಅದ್ಭುತವಾದ ಒಂದು ನನ್ನ ಕನಸಂತ ಹೇಳ್ಬೋದು ಕೇದಾರನಾಥ ಯಾತ್ರೆ ನಂತರದಲ್ಲಿ ಅಂಬೋಲಿ ಫ಼ಾಲ್ಸ್ ಮಹಾರಾಷ್ಟ್ರದಲ್ಲಿರತಕ್ಕಂಥ ಅಂಬೋಲಿ ಫ಼ಾಲ್ಸ್ಗೆ ನಾನು ಭೇಟಿ ನೀಡಬೇಕಂತ ಅಂದುಕೊಂಡಿದ್ದೀನಿ ಜೊತೆಗೆ ಕೇರಳ ಕೂಡ ಒಂದು ಹೌದು ಕೇರಳದಲ್ಲಿ ಇರತಕ್ಕಂಥ ಒಂದು ಪ್ರಕೃತಿ ತಾಣಗಳನ್ನು ನಾನು ನೋಡಬೇಕಂತ ಅಂದುಕೊಂಡೆ ಇದಿಷ್ಟು ನನ್ನ ಮುಂದಿನ ಹಂತದಲ್ಲಿ ಭೇಟಿ ನೀಡಬೇಕಂತ ಅಂದುಕೊಂಡಿದ್ದೀನಿ ಇದರ ಜೊತೆ ಶಿಫಾರಸ್ಸು ಮಾಡಿದೋರು ನನ್ನ ಸ್ನೇಹಿತ ಪ್ರಜ್ವಲ್ ಕೂಡ ಅಂಬುಲಿ ಫ಼ಾಲ್ಸಿಗೆ ಹೋಗಬೇಕಂತ ಅಂದುಕೊಂಡಿದ್ದಾರೆ ಹೋಗೋಣಂತ ಎಂದು ಹೇಳಿದರು ಓ ಈ ಈ ಮಂಥ್ ಅಥವಾ ನೆಕ್ಸ್ಟ್ ದ ಮುಂದಿನ ಹಂತದಲ್ಲಿ ಹೋಗಬೋದು ಕ ಎರೆಡೆರಡು ತಿಂಗಳ ಅವಧಿಯಲ್ಲಿ ಹೋಗ್ಬೋದು ಧನ್ಯವಾದಗಳು